ನಾನು ಡ್ರಾಯಿಂಗ್ ಕ್ಲಾಸ್ ಅಥವಾ ವರ್ಕ್ಶಾಪ್ ಅಂತ ಯಾವುದಕ್ಕೂ ಹೋಗಿಲ್ಲ ಡ್ರಾಯಿಂಗಿಂದು ರಿಲೇಟೆಡ್ಡು ನಾನಾಗೇ ನಾನು ಕಲ್ತಿರೋದು ನಾನು ಡ್ರಾಯಿಂಗ್ ಕ್ಲಾಸಿಗೆ ಹೋಗಿ ಕಲಿಯೋ ಅನುಭವಕ್ಕಿಂತ ನಾನಾಗೇ ಕಲ್ತಿರೋ ಅನುಭವಗಳೇ ಜಾಸ್ತಿ ಒಂದ್ಲೈನ್ ಸ್ಟ್ರೈಟಾಗಿ ಎಳಿಯೋದು ಹೇಗೆ ಕರ್ವಾಗಿ ಎಳಿಯೋದು ಹೇಗೆ ಶೇಡಿಂಗ್ ಹೇಗೆ ಕೊಡೋದು ಅದೆಲ್ಲ ನನಗೆ ಡ್ರಾಯಿಂಗ್ ಕ್ಲಾಸ್ಗಿಂತ ನಾನಾಗಿ ಕಲ್ತಿದ್ರಿಂದ ನನಗೆ ಇನ್ನೂ ಜಾಸ್ತಿ ಅದರ ಬಗ್ಗೆ ಗೊತ್ತಾಯಿತು ಅದೇ ಡ್ರಾಯಿಂಗ್ ಕ್ಲಾಸಲ್ಲಿ ಹೋಗಿ ಕಲ್ತ್ರೆ ಅವರು ಇಷ್ಟೇ ಹೇಳ್ಕೊಡ್ತಾರೆ ಅದು ಹಾಗೆ ಮಾಡು ಹೀಗೆ ಮಾಡು ಅಷ್ಟಷ್ಟೇ ಹೇಳ್ಕೊಡ್ತಾ ಹೋಗ್ತಾರೆ ಬೇರೆ ಏನು ನಾವಾಗಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆಲ್ಲ ಅವರು ಕೊಡಲ್ಲ ಅದೇ ನಾನಾಗೇ ನಾನು ಕಲ್ತಿರೋದ್ರಿಂದ ಹಾಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿದರೆ ಹೇಗೆ ಆಗ್ಬೋದು ಅನ್ನೋದೊಂದು ಅನುಭವ ಗೊತ್ತಲ್ಲ ನನಗೆ ಹಾಗಾಗಿ ಅದು ಹೇಗೆ ಆಗ್ಬೋದು ಅನ್ನೋದೊಂದು ನನಗೆ ಒಂದು ಕಲ್ಪನೆ ಇರತ್ತೆ ಅದೇ ಅವರಿಗೆ ಆ ಥರ ಕಲ್ಪನೆ ಬರಲ್ಲ ಹಾಗಾಗಿ ಅದ್ರದ್ದು ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾನಾಗೇ ಕಲ್ತಿರೋದ್ರಿಂದ ನನಗೆ ಇದ್ರದ್ದು ಅನುಭವ ಇದೆ ಅದ್ರದ್ದು ಅನುಭವ ಇಲ್ಲ